ಒಂಬತ್ತು ಲಕ್ಷದ ತೊಂಬತ್ತೈದು ಸಾವಿರದ ಎಂಟುನೂರ ತೊಂಬತ್ತ ಐದು ಆರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಆರುನೂರ ಎಪ್ಪತ್ತ ಐದು ಎರಡು ಲಕ್ಷದ ಮೂವತ್ತೈದು ಸಾವಿರದ ಮೂರುನೂರ ಮೂವತ್ತ ಮೂರು ನಾಲ್ಕು ಲಕ್ಷದ ಅರವತ್ತೈದು ಸಾವಿರದ ಆರುನೂರ ಎಂಬತ್ತ ಆರು ಏಳು ಲಕ್ಷದ ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತ ಐದು